ನಮ್ಮ ತುಮ್ಕೂರು ಪ್ರದೇಶದಲ್ಲೂ ಕೂಡ ಒಂದು ಒಳ್ಳೆ ಗುಣಮುಟ್ಟವಾದ ಒಂದು ವೈದ್ಯಕೀಯ ಸಂಸ್ಥೆಗಳಿದೆ ಅಂತ ಹೇಳ್ಬೌದು ಮತ್ತು ಇಲ್ಲೂ ಕೂಡ ಇವಾಗ ನಮ್ಮ ತುಮ್ಕೂರು ಸಿಟಿಲಿ ಒಂದೊಳ್ಳೊಳ್ಳೆ ಗೌರ್ಮೆಂಟ್ ಆಸ್ಪೆಟ್ಲ್ಗಳಿದೆ ಮತ್ತು ಒಳ್ಳೆ ಪ್ರೈವೇಟ್ ಆಸ್ಪೆಟ್ಲ್ಗಳಿರೋದ್ರಿಂದ ಇಲ್ಲಿಗೆ ಜನಗಳ್ಗೆ ಈಸಿಯಾಗಿ ಒಂದೊಳ್ಳೆ ಹೈ ಕ್ವಾಲಿಟಿ ಟ್ರೀಟ್ಮೆಂಟ್ಗಳ್ ಸಿಗುತ್ತೆ ಅಂತ ಹೇಳ್ಬೌದು ಆದರೆ ಇವಾಗ ನಮಗೆ ಇದು ಸಿಟಿಲಿ ಮಾತ್ರ ಸಿಗುತ್ತೆ ಇವಾಗ ಹಳ್ಳಿ ಸೈಡೆಲ್ಲ ಯಾವರೀತಿ ನಮಗೆ ಹಳ್ಳಿ ಜನ್ಗಳಿಗ್ ತೊಂದರೆ ಅಂದರೆ ಇವಾಗೇನಾರ ಇವಾಗ ಹಳ್ಳಿಲಿ ಗೌರ್ಮೆಂಟ್ ಆಸ್ಪೆಟ್ಲ್ಗಳಿರುತ್ತೆ ಆದರೆ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರಲ್ಲ ಒಂದು ಎಕ್ಸ್ರೇ ಮಿಷಿನ್ಗಳಿರಲ್ಲ ಇವಾಗ ನಿಮಗೇನಾರ ಮೂಳೆ ಏಟಾಯ್ತು ಅಂದ್ರು ನೀವು ಸಿಟಿಗೆ ಬರಬೇಕು ಮತ್ತು ಇವಾಗ ಗರ್ಭಿಣಿಯವ್ರ ಇದ್ದರೆ ಅವ್ರಿಗೇನಾರ ಹೆರಿಗೆ ತ ಟೈಮು ಬಂತು ಅಂದರೆ ಅವರು ಸಿಟಿಗೆ ಬರಬೇಕು ಹಳ್ಳಿ ಸೈಡೆಲ್ಲ ಯಾವುದೇ ರೀತಿ ಸೌಲಭ್ಯಗಳ್ ಸಿಗೋಲ್ಲ ಈ ರೀತಿ ಸೌಲಭ್ಯಗಳು ಬರಿ ಸಿಟಿಲಿ ಮಾತ್ರ ಸಿಗ್ತಿರೋದ್ರಿಂದ ನಮ್ಗೆ ಹಳ್ಳಿ ಸೈಡ್ ಜನಗಳ್ಗೆ ತುಂಬ ಬೇಜಾರಂತ ಹೇಳ್ಬೌದು ಯಾಕೆಂದರೆ ಇವಾಗೆಲ್ಲ ಸಿಟಿಗಳಿಗ್ ಮಾತ್ರ ನಮಗೆ ಪ್ರತಿ ಸಮಯ ಬರೋಕ್ಕೆ ಅದು ಸಾಧ್ಯವಿರುದಿಲ್ಲ ಮತ್ತು ಇವಾಗೇ ನೀವು ನೋಡಿ ಹಳ್ಳಿ ಸೈಡು ಸ್ವಲ್ಪ ಬೇಜವಾಬ್ದಾರಿಯಿಂದನೆ ನೋಡ್ಕೊಳ್ತಾರೆ ಸರ್ಕಾರದವ್ರು ಕೂಡ ಮತ್ತು ಸರ್ಕಾರದ ಅಧಿಕಾರಿಗಳು ಕೂಡ ಇವಾಗ ಆಸ್ಪೆಟ್ಲ್ ಅಂತ ಇರುತ್ತೆ ಹಳ್ಳಿ ಸೈಡೆಲ್ಲ ತಾಲೂಕ್ ಆಸ್ಪೆಟ್ಲ್ಗಳಲ್ ಹೇಳೋವ್ರಿರಲ್ಲ ಕೇಳೋವ್ರಿರಲ್ಲ ಎಲ್ಲ ನರ್ಸ್ಗಳೆ ನೋಡ್ಕೊಂತಾರೆ ಡಾಕ್ಟ್ರುಗಳು ಟೈಮಿಗೆ ಸರಿಯಾಗಿ ಬರೋಲ್ಲ ಒಂದು ದಿವಸ ಬಂದರೆ ಒಂದು ವಾರ ರಜೆ ಹಾಕ್ತಾರೆ ಈ ರೀತಿ ಬೇಜವಾಬ್ದಾರಿಯಿಂದ ಡಾಕ್ಟ್ರುಗಳು ವರ್ತಿಸ್ತರೆ ಅಂತ ಹೇಳ್ಬೌದು ಮತ್ತು ಕ್ಲೀನ್ ಕ್ಲೀನಾಗಿರಲ್ಲ ಆಸ್ಪೆಟ್ಲ್ಗಳು ಯಾವುದೇ ರೀತಿ ಮೆಡಿಸಿನ್ಗಳು ಇಲ್ಲಾಂದರೆ ಮೆಟೀರಿಯಲ್ಗಳು ಏನೇನು ಬೇಕಿರುತ್ತೋ ವೈದ್ಯಕೀಯ ಸಂಸ್ಥೆಗೆ ಅದ್ಯಾವುದು ಕೂಡ ನೀಟಾಗಿ ಸಪ್ಲೈಯಾಗಲ್ಲ ಮೆಡಿಸಿನ್ಸ್ಗಳು ಕೂಡ ಎಕ್ಸ್ಪೈರಿ ಡೇಟ್ ಆಗಿರೋದನ್ನೆ ಇಟ್ಕೊಂಡು ಕೊಡ್ತಾಯಿರ್ತಾರೆ ಈ ರೀತಿ ದುರ್ವ್ಯವಸ್ಥೆ ಇರೋದ್ರಿಂದ ಹಳ್ಳಿ ಜನ್ರುಗಳು ಅವ್ರಿಗೇನಾರ ಟ್ರೀಟ್ಮೆಂಟ್ ಬೇಕಂದರೆ ಅವರೆಲ್ಲ ವಲಸೆಯಾಗಿ ಸಿಟಿಗಳ್ ಕಡೆ ನುಗ್ತಾಯಿರ್ತಾರೆ ಯಾಕೆಂದರೆ ಅವ್ರಿಗು ಕೂಡ ಇವಾಗ ಪ್ರತಿಯೊಬ್ಬ ಮನುಷ್ಯಂಗು ಕೂಡ ಅವ್ರಿಗೆ ಅವ್ರ ಆರೋಗ್ಯ ಮುಖ್ಯ ಆದ್ರಿಂದ ಅವ್ರಿಗು ಗೊತ್ತಿರುತ್ತೆ ಎಲ್ಲೆ ಒಳ್ಳೆದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೋ ಅಲ್ಲಿಗೆ ಅವರು ಕೂಡ ಹೋಗ್ತಾರೆ ಸ್ವಲ್ಪ ಜ ಇವಾಗ ನಾವು ಹುಷಾರಿಲ್ಲ ಅನ್ಬುಟ್ಟಿ ನಾವು ಎಕ್ಸ್ಪೈರಿ ಡೇಟ್ ಆಗೋಗಿರೋ ಮಾತ್ರೆಗಳ್ ನುಂಗಕ್ಕಾಗಲ್ಲ ಇಲ್ಲ ಡಾ ಒಬ್ಬ ಎಕ್ಸ್ಪೀರಿಯನ್ಸ್ ಇಲ್ದೆ ಡಾಕ್ಟ್ರಹತ್ರ ನಾವು ಹೋಗ್ ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ ಈ ರೀತಿ ಸೌಲಭ್ಯಗಳು ಹಳ್ಳಿ ಸೈಡ್ ಸಿಗೋದ್ರಿಂದ ಹಳ್ಳಿ ಜನ್ಗುಳು ಏನು ಮಾಡ್ತಾರೆ ಅಂದರೆ ಅವ್ರಿಗೇನಾರ ತೊಂದರೆ ಆದರೆ ಅವರು ಸಿಟಿ ಗೌರ್ಮೆಂಟ್ ಆಸ್ಪೆಟ್ಲ್ಗಳ್ಗ್ ಬನ್ಬಿಡ್ತಾರೆ ಯಾಕಂದರೆ ಆ ಸಿಟಿಲು ಕೂಡ ಗೌರ್ಮೆಂಟ್ ಆಸ್ಪೆಟ್ಲ್ಗಳು ಒಂದು ತಕ್ಮಟ್ಟಿಗೆ ಹಳ್ಳಿಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬೌದು ಮತ್ತು ಫ್ರೀ ಟ್ರೀಟ್ಮೆಂಟಿರೋದ್ರಿಂದ ಸ್ವಲ್ಪ ಜನ ಅಲ್ಲಿಗೆ ಬರ್ತಾರೆ ಇಲ್ಲ ದುಡ್ಡಿನ ತೊಂದರೆ ಇಲ್ದಿದ್ದವ್ರು ಅವರೆಲ್ಲ ಪ್ರೈವೇಟ್ ಆಸ್ಪೆಟ್ಲ್ಗಳಿಗೆ ಸಿಟಿಲಿ ಬಂದು ಟ್ರೀಟ್ಮೆಂಟ್ ತೊಗೊಂತಾರೆ ಈ ಈ ಕಾರಣದಿಂದ ಹಳ್ಳಿ ಜನಕ್ಕೆ ತುಂಬ ತೊಂದರೆಯಾಗುತ್ತೆ ಅಂತ ಹೇಳ್ಬೌದು ಮತ್ತೆ ನಾವು ಯಾವತ್ತೂ ನೀವು ನಗರಕ್ಕೆ ಮತ್ತು ಹಳ್ಳಿ ಪ್ರದೇಶಕ್ಕೆ ನೀವು ಹೋಲ್ಸ್ಕೊಂಡ್ ನೋಡಿದ್ರೆ ನಗರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದಾರೆ ಸರ್ಕಾರದವರು ಹಳ್ಳಿ ಸೈಡೆಲ್ಲ ಯಾವುದು ಭೇದ ಭಾವ ತುಂಬ ಭೇದ ಭಾವ ಮಾಡಿ ಅಲ್ಲಿ ಕಡಿಮೆ ವ್ಯವಸ್ಥೆಗಳ್ನ ಮಾಡ್ತಿದ್ದಾರೆ ಯಾಕಂದರೆ ಹಳ್ಳಿ ಜನ್ಗಳ್ಗೇನ್ ಅಷ್ಟೊಂದು ಬೇಕಾಗಲ್ಲ ಅಂತ ಆದರೆ ಅದು ತಪ್ಪು ಅಲ್ಲಿನ ಜನ್ಗಳು ಕೂಡ ಅಲ್ಲೂ ಕೂಡ ರೈತರು ಬದುಕ್ತಿದಾರೆ ಅಂತ ನಾವು ಯೋಚನೆ ಮಾಡಿ ಪ್ರತಿಯೊಬ್ರುಗು ಒನ್ನೊಂದೊಳ್ಳೆ ಸಮಾನತೆಯಿಂದ ಎಲ್ಲ ಸೌಲಭ್ಯಗಳು ಕೊಟ್ಟಾಗ ಅದು ನಮ್ಮ ಸಮಾಜಕ್ಕೂ ಒಂದೊಳ್ಳೆಯ ಸುದ್ದಿ ಅಂತ ಹೇಳ್ಬೌದು